ನಾನು ಈಜನ್ನು ಕಲಿತಿದ್ದು ಎಂಟನೇ ಕ್ಲಾಸಿನಲ್ಲಿ ಎಂದು ಹೇಳಬಹುದು ಹಾಗೆಯೇ ನನಗೆ ನೀರು ಎಂದು ಭಯವೇನಿಲ್ಲ ಆದರೆ ನೀರಲ್ಲಿ ಈಜಾಡುವುದು ತುಂಬ ಇಷ್ಟ ಎಂದೇ ಹೇಳಬಹುದು ಹಾಗೇ ನನಗೆ ಈಜನ್ನು ಕಲಿಸಿದವರು ನನ್ನ ತಂದೆ ಅವರು ಒಳ್ಳೆಯ ಐಡಿಯಾಗಳು ಕೊಟ್ಟಿದ್ದರು ಹೇಗೆ ಎಂತ ಅಂತ ಅದನ್ನು ತಿಳಿದುಕೊಂಡು ಈಜು ಕಲಿತುಕೊಂಡೆ ಎಂದು ಹೇಳುತ್ತೇನೆ